ಹಾಂ ನಮಸ್ತೆ ಸರ್ ಹೇಳ್ರೀ ಯಾರು ರೀ ಹಾಂ ಹೌದು ರೀ ಸರ್ ನಾವೇ ಸರ ನೀವು ಯಾರು ಸರ ಹಾಂ ಹೌದು ರೀ ನೀವು ಹೇಳ್ರೀ ಸರ್ ಹಾಂ ಸರ್ ಹೇಳ್ರೀ ಸರ್ ಹಾಂ ಹೌದುರೀ ಸರ ಎಷ್ಟು ಎಷ್ಟು ಕೆ ಜಿ ಬೇಕಿತ್ತು ರೀ ಸರ್ ಸರ ಪಾಲಕ್ಕು ಮತ್ತು ಬದನೆಕಾಯಿ ಎರಡೂ ನಲ್ವತ್ತು ರೂಪಾಯಿ ಕೆ ಜಿಗೆ ಮಾರ್ತೀವಿ ರೀ ಆಲೂಗಡ್ಡೆ ಅರುವತ್ತು ರೂಪಾಯಿ ಕೆ ಜಿ ಇದೆರೀ ಹಾಂ ಬದನೆಕಾಯಿ ಮೂವತ್ತು ರೂಪಾಯಿ ಕೊಡ್ತೀವಿ ಸರ್ ಕೆ ಜಿಗೆ ಹಾಂ ಸರ್ ಬದನೆಕಾಯಿ ಅರುವತ್ತು ರೂಪಾಯಿ ಸರ್ ಬದನೆಕಾಯಿ ಮೂವತ್ತು ರೂಪಾಯಿ ಸರ್ ಬದ್ನೇಕಾಯಿ ಸರ್ ಸರ ಇರೋದೆ ಅಷ್ಟು ಇದಾವೆ ಸರ್ ನಾವು ಮಾರ್ಕೆಟ್ಟಗೆ ಎಷ್ಟು ಮಾರ್ತಾರೋ ಅಷ್ಟಕ್ಕೇ ತೊಗೋತೀವಿ ಸರ್ ನಮ್ಮಲ್ಲಿ ಅಲ್ಲಿ ಏನು ಬರೋದು ಏನು ಇಲ್ಲರೀ ಸರ್ ಅದ್ರಾಗೆ ಹಾಂ ಇಲ್ಲರೀ ಸರ್ ನೀವು ಬೇಕಿದ್ರೆ ಎಲ್ಲ ಬೇರೆ ಕಡೆ ಬೇರೆ ಕಡೆ ಎಷ್ಟು ಕೊಡ್ತಾರೆ ಸರ್ ನಾವೂ ಅಷ್ಟೇ ಕೊಡ್ತೀವಿ ಸರ್ ಅದರಲ್ಲೇನೂ ಸರ ನಾವು ರೈತ್ರು ಇದೇವೆ ರೀ ರೈತರು ನಾವು ಬೆಳ್ದಿರೋದು ಅಷ್ಟೇ ಕೇಳ್ಕೋತೀವಿ ಸರ್ ಅದಕ್ಕಿಂತ ಜಾಸ್ತಿ ಏನೂ ಕೇಳಲ್ಲ ರೀ ನಾವು ಸರ ಇಲ್ಲ ಸರ್ ಇಲ್ಲರೀ ಸರ್ ಐದು ರೂಪಾಯಿ ಅಂದ್ರು ಅದು ಕಡ್ಮೆ ಅಲ್ಲರೀ ಸರ್ ಜಾಸ್ತಿ ಆಯ್ತು ರೀ ನೀವು ಎಷ್ಟು ಎಷ್ಟು ತೊಗೋಬೇಕಂತ ಮಾಡಿದ್ದೀರಿ ಸರ್ ನೀವು ಸರ ಮೂವತ್ತು ಮೂವತ್ತು ಕೆ ಜಿಗೆ ಸರ್ ಜಾಸ್ತಿ ಆಗ್ತದ್ ಸರ್ ಅಮೌಂಟೂ ಅಷ್ಟು ಆಗೋಲ್ರೀ ಸರ ಒಂದು ರೂಪಾಯಿ ಒಂದು ರೂಪಾಯಿಗೆ ತೊಗೊಬೇಕಂತಂದ್ರೆ ಜಾಸ್ತಿ ಆಗ್ತದ್ ರೀ ನೀವು ಐದು ರೂಪಾಯಿ ಆರು ರೂಪಾಯಿ ಸರ್ ಇಲ್ಲರೀ ಸರ್ ಸರ್ ಅಷ್ಟು ಅಷ್ಟು ಆಗೋಲ್ರೀ ಸರ ಸರ್ ಹಾಗಲ್ರೀ ನಮ್ಮ ನಮ್ಮ ಕಡೆ ನಾವು ಬೆಳ್ದಿರೋದು ಸ್ವಲ್ಪ ಕ್ವಾಲಿಟಿ ಸ್ವಲ್ಪ ಚೊಲೋ ಇರ್ತದೆ ಸರ ಮಾರ್ಕೆಟ್ನಾಗೆ ಅದ್ರ ಸಲುವಾಗಿ ನಮ್ದು ಎಷ್ಟು ರೇಟ್ ಇದೆ ಅಷ್ಟಕ್ಕೆ ಕೊಡ್ತೀವಿ ಸರ್ ಹಾಂ ಸರ್ ಇಲ್ಲರೀ ಸರ್ ನಾವು ಕ್ವಾಲಿಟಿನು ನಾವು ಬೆಳೆಯೋದೂ ನಾವು ಚಲೋ ಆರ್ಗಾನಿಕ್ಕಾ ಬೆಳೀತೀವಿ ಸರ ಕ್ವಾಲಿಟಿ ಸ್ವಲ್ಪ ಜಾಸ್ತಿ ಇರ್ತದೆ ರೀ ನೀವು ಐದು ರೂಪಾಯ್ಗೆ ಆರು ರೂಪಾಯ್ಗೆ ಅಂದ್ರೆ ಆಗೋಲ್ರೀ ಸರ್ ಸ್ವಲ್ಪ ಜಾಸ್ತಿನೇ ಆಗ್ತತ್ ರೀ ನೀವು ಹೇಳೋದು ಸರ ನೀವು ನೀವು ಟೋಟಲ್ದಾಗೆ ಎಷ್ಟು ಕೆ ಜಿ ಬೇಕಂತ ನೀವು ಎಷ್ಟು ಕೆ ಜಿ ಬೇಕಂತ ಹೇಳ್ತೀರಿ ಸರ್ ನೀವು ಹೇಳಿರಿ ನಾವು ನೋಡ್ಕೋತೀವಿ ಸರ್ ಸರ್ ಪ್ರತಿ ಮಂತ್ ತೊಗೋತೀರಿ ಇವಾಗ ಬದ್ನೇಕಾಯಿ ಮೂವತ್ತು ರೂಪಾಯಿ ಇದೆ ಸರ್ ಕೆ ಜಿಗೆ ನೀವು ಪ್ರತಿ ಮಂತ್ ತಗೋತ್ತೀರಿ ಅಂದರೆ ಇಪ್ಪತ್ತೆಂಟು ರೂಪಾಯಿ ಕೊಡ್ತೀವಿ ಸರ್ ನಾಳಿಂದ ಇಪ್ಪತ್ತೆಂಟು ರೂಪಾಯಿ ಕೊಡ್ತೀವಿ ಸರ ಆಲೂಗಡ್ಡೆ ಅರುವತ್ತು ರೂಪಾಯಿ ಇದೆ ಸರ್ ಆಲೂಗಡ್ಡೆ ಆಲೂಗಡ್ಡೆ ಒಂದು ಐವತ್ತೈದು ರೂಪಾಯಿ ಥರ ಹಂಗ್ ಕೊಡಿ ಸರ ಮತ್ತು ಸರ್ರ ಇನ್ನೂ ಯಾವ್ದು ಯಾವ್ದು ಹೇಳಿದ್ದು ಸರ್ ನೀವು ಹಾಂ ಸರ್ ಪಾಲಕ್ಕು ಮತ್ತು ಸರ್ ಇನ್ನೊಂದು ರೀ ಹಾಂ ಸರ್ ಟೊಮೆಟೋ ಸರ ಟೊಮೆಟೊ ರೇಟ್ ಜಾಸ್ತಿ ಇದೆ ರೀ ಸರ್ ಭಾಳ ಟೊಮೆಟೊ ಆಗೋಲ್ಲ ಸರ್ ಸರ್ ಇವಾಗ ಮೂವತ್ತು ರೂಪಾಯಿ ಅಂದರೆ ಅದ್ರಾಗೆ ಟೊಮೆಟೊ ಮಾಡಲ್ಲ ರೀ ಬೇಕಿದ್ರೆ ಪಾಲಕ್ ಪಾಲಕ್ಕಾಗೆ ರೊಕ್ಕ ಕಡ್ಮೆ ಮಾಡ್ತೀನಿ ಸರ್ ಟೊಮೆಟೊ ಆಗೋಲ್ಲ ರೀ ಸರ್ ಟೊಮೆಟೊ ಬೆಲೆ ಮೂವತ್ತು ರೂಪಾಯಿ ಇದೆ ಸರ್ ಅಷ್ಟಕ್ಕೆ ಕೊಡ್ತೀವಿ ಸರ್ ನಾವು ಪಾಲಕ್ ಕಡ್ಮೆ ಮಾಡ್ತೀನಿ ಸರ್ ಪಾಲಕ್ ಒಂದು ಐದು ರೂಪಾಯಿ ಕಡ್ಮೆ ಮಾಡ್ತೀನಿ ಸರ್ ಹಾಂ ಸರ್ ಸರ್ ಎಲ್ಲಿದೀರಿ ಸರ್ ನಿಮ್ಮ ಮನೆ ನೀವು ಫೋನ್ ಎಲ್ಲಿಂದ ಮಾಡೀರಿ ಹೌದಾ ಸರ್ ದನ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್